ಹಲೋ ಹೇಳ್ರಿ ಯಾರು ಹಾಂ ಹೌದು ಹೇಳ್ರೀ ಸರ ಹೌದೇನು ಸರ ಇವತ್ತು ನಾವು ರಜೆ ಇದ್ದೀವಲ್ಲ ರಿ ಅಂಗಡಿ ಕ್ಲೋಸ್ ಇದೆ ಶಾಪ್ ನಾವು ಕ್ಲೋಸ್ ಮಾಡಿದ್ವಿ ಏನು ಬೇಕಾಗಿತ್ ರೀ ಹೌದ ಏನೇನು ಬೇಕಾಗಿತ್ತು ಸರ್ ಹಾಂ ಹಾಂ ಎಷ್ಟು ಬೇಕು ಸರ್ ಬೆಲ್ಲ ಎಷ್ಟು ಬೇಕು ಅಕ್ಕಿ ಎಷ್ಟು ಬೇಕಾಗಿತ್ತು ಹೌದೇನು ರೀ ಬೆಲ್ಲ ಅಕ್ಕಿ ಮತ್ತು

ಏನು ಸ್ವೀಟ್ ಏನೋ ಮಾಡ್ತಾ ಇದೀರಾ ಸ್ವೀಟ್ ಅಂದರೆ ಮತ್ತು ಅವೆಲ್ಲ ಇದು ಬರತ್ತೆ ರೀ ಗೋಡಂಬಿ ಬರುತ್ತೆ ದ್ರಾಕ್ಷಿ ಬರುತ್ತೆ ಎಲ್ಲ ತಗೊಬೇಕಾದರಲ್ಲ ನೀವು ಗೋಡಂಬಿ ದ್ರಾಕ್ಷಿ ಆಮೇಲೆ ಡಾಲ್ಡ ಹಾಂ ಈ ಥರ ಎಲ್ಲ ತೊಗೊಬೇಕಾಗತ್ತೆ ಅಷ್ಟು ಐಟಮ್ಸ್ ಹಾಂ ಇವಾಗ ಎಷ್ಟಾಗಿದೆ ಟೈಮ್ ಹನ್ನೆರಡು ನಲ್ವತ್ತ ಮೂರಾಗಿದೆ ನಾವು ಇನ್ನೊಂದು ಒನ್ ಅವರ್ ಲೇಟಾಗತ್ತೆ ಬರೋಕ್ಕೆ ಒನ್ ಅವರ್ ಲೇಟ್ ಆಗ ವೇಯ್ಟ್ ಮಾಡ್ತೀರಾ ಬರ್ತೀನಂತೆ ಹ್ಞೂ ಹೇಳ್ರಿ ಐಟಮ್ಸ್ ಹೇಳ್ರಿ ಇನ್ನೂ ಅದು ಅಮೌಂಟ್ ಎಷ್ಟಾಯ್ತು ಅಂತ ಹೇಳ್ತಿನ್ ನಾನು ಅಮೌಂಟ್ ತೊಗೊಂಬರ್ರಿ ಅಂತೀರಿ ಅಂತೆ ನೀವು ಹತ್ತು ಕೆಜಿ ಅಕ್ಕಿ ಹ್ಞೂ ಹತ್ತು ಕೆಜಿ ಅಕ್ಕಿ ಯಾವ ಅಕ್ಕಿ ಬೇಕು ರೀ ಅಕ್ಕಿ ಮತ್ತು ಐವತ್ತು ಐವತ್ತು ರೂಪಾಯಿ ಕೆಜಿ ಇದೆ ಆಮೇಲೆ ನು ನು ಎಂಬತ್ತು ರೂಪಾಯ್ದು ಕೆಜಿ ಇದೆ ಚೆನ್ನಾಗಿರೋವು ಅಂದರೆ ನಿಮಗೆ ಮೀಡ್ಯಮ್ ಚೆನ್ನಾಗಿರೋ ಅಂದರೆ ಒಂದು ಎಪ್ಪತ್ತು ರುಪಾಯ್ದು ಚೆನ್ನಾಗಿದೆ ನೋಡಿರಿ ಯಾಕೆ ಹಳೆ ಅಕ್ಕಿ ಇದೆ ಅದು ಒಳ್ಳೆಯ ಐಟಮ್ಸು ಆಮೇಲೆ ಅಕ್ಕಿಯೂ ಚೆನ್ನಾಗಿ ಬರುತ್ತೆ ಅನ್ನನ ರೈಸ್ ಮಾಡದ್ರೆ ಜಲ್ದಿ ನೀರಾಗೋಲ್ಲ ಜೊತೆಗೆ ಭಾತ್ ಆದರೂ ನಾವು ಅದು ಇದಾಗೋಲ್ಲ ಚೆನ್ನಾಗಿರತ್ತೆ ಟೇಸ್ಟಿಯೇ ರುಚಿಕರವಾಗಿರತ್ತೆ ಅಕ್ಕಿ ಹಾಂ ಓಕೆ ಹತ್ತು ಕೆಜಿ ಅಕ್ಕಿ ಮತ್ತು ರೀ ಐದು ಕೆಜೀ ಬೆಲ್ಲ ಹಾಂ ಓಕೆ ರೀ ಐದು ಕೆಜಿ ಬೆಲ್ಲ ಐದು ಕೆಜಿ ರವೆ ಹಾಂ ಐದು ಕೆಜಿ ಸಕ್ರೆ ಓಕೆ ರೀ ಮತ್ತು ಅವು ಐಟಮ್ಸ್ ಎಲ್ಲ ಗೋಡಂಬಿ ಗೀಡಂಬಿ ದ್ರಾಕ್ಷಿ ಎಲ್ಲ ಸೇರಿಬಿಟ್ಟು ಹಾಂ ಅದು ಒಂದು ಓಕೆ ಓಕೆ ಸರ್ ಅದು ಅಷ್ಟೂ ಸೇರಿ ಓ ನಾ ಅಮೌಂಟು ಒಂದು ಎರಡರಿಂದ ಎರಡು ಸಾವಿರದ ಏಳ್ನೂರು ಹಿಂಗೆಲ್ಲ ಆಗತ್ತೆ ರೀ ಎರಡು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಅಮೌಂಟ್ ಅದು ಟೋಟಲು ಅದು ಇನ್ನೂ ಒಂದು ತಾಸು ಬಿಟ್ಟು ಬರ್ತೀನಿ ರೀ ಶಾಪಿಗೆ ನಾನು ಅದ್ನ ಬನ್ನಾ ಬನ್ರಿ ತಗೊಂಡು ಹೋಗುಂತ್ರಿ ಅಂತೆ

ಸರಿ ಹಾಗಾರೆ ಇಡಲಾ ರೀ